ನಮಸ್ತೆ ಮೇಡಮ್ ಮೇಡಮ್ ನಾವು ನಿಮ್ಮ ಪಾರ್ಲರ್ ಬಗ್ಗೆ ನಮ್ಮನೆ ಹತ್ತಿರ ಇರೋರು ತಿಳ್ಸಿದ್ರು ಅದಕ್ಕೆ ನಮ್ಮ ತಮ್ಮಾದು ಮ್ಯಾರೇಜ್ ಇತ್ತು ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದೆ ಯಾವ ಥರ ಯಾವ ಥರ ಇದು ಮಾಡ್ತೀರಾ ಅಂತ ಪಾರ್ಲರಲ್ಲಿ ಐಬ್ರೋಸು ಪೇಶಿಯಲ್ಲು ನಮಗೆ ಫೇಶಿಯಲ್ಲೂ ಬೇಕಾಗಿತ್ತು

ಹ್ಞೂ ನಾವು ಸ್ವಲ್ಪ ಬ್ಲ್ಯಾಕ್ ಇದ್ದೀವಿ ಮೇಡಮ್ ಅದಕ್ಕೆ ಕಲರ್ಫುಲ್ಲಾಗಿ ಕಾಣಿಸಬೇಕು

ಕಟಿಂಗ್ ಸ್ವಲ್ಪ ಲಾಂಗ್ ಇದೆ ಕಂಫರ್ಟ್ ಇಲ್ಲ ಅದಕ್ಕೆ ಸ್ವಲ್ಪ ಯೂ ಶೇಪ್ ಮಾಡಿ ಸ್ವಲ್ಪ ಶಾರ್ಟ್ ಮಾಡಬೇಕು ಹ್ಞೂ ಹ್ಞೂ ಎಷ್ಟಾಗುತ್ತೆ ಮೇಡಮ್ ಅಮೌಂಟ್ ಅಷ್ಟೊಂದು ಆಗುತ್ತಾ ಮೇಡಮ್ ಕಡಿಮೆ ಆಗತ್ತೆ ಅಂದರು ನೀವು ನೋಡಿದ್ರೆ ಇಷ್ಟು ಹೇಳ್ತಾ ಇದ್ದೀರಲ್ಲ ಹ್ಞೂ ಹ್ಞೂ ಅಂದರೆ ನಂಗೆ ಒಬ್ಬಳಿಗೆ ಅಲ್ಲ ಮೇಡಮ್ ಮದುವೆ ಅಲ್ಲವಾ ನಮ್ಮ ಅಕ್ಕ ನಮ್ಮ ಮಕ್ಕಳು ಎಲ್ಲ ಇದ್ದಾರೆ ಅವರೂ ಮಾಡ್ಸ್ಕೊತಾರೆ ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಹತ್ರಾನೇ ನಾವು ಸಜೆಷ್ಟ್ ಮಾಡ್ತೀವಿ

ಬರ್ತಾರೆ ಮೇಡಮ್ ಸುಮಾರು ಒಂದು ಎಂಟು ಜನ ಬರ್ಬೋದು ಮದುವೆ ಅಲ್ಲವಾ ಹ್ಞೂ ಸ್ವಲ್ಪ ಕ ಹೌದೌದು ನಿಜ ನಿಜ ಅದೇ ಮೇಡಮ್ ನಮ್ಮ ಅತ್ತಿಗೆ ಮಾಡ್ಸ್ಕೊ ಬಂದರು ನಿಮ್ಮ ಜೊ ನಿಮ್ಮ ಹತ್ರ ಐಬ್ರೋ ಮಾಡ್ಸ್ಕೊ ಬಂದರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲೇ ಬರೋಣ ಅಂತ ಆಂ ಟೈಮಿಂಗ್ಸ್ ಮೇಡಮ್ ಹ್ಞೂ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಏ ಇದ್ದಾರೆ ಮೇಡಮ್ ಮಾಡ್ಸ್ಕೊಳ್ಳೋರು ಮಾಡಸ್ಕೊತಾರೆ ತಿಳಿಸ್ತೀನಿ ಬೇಕಾಗಿರೋರು ಮಾಡ್ಸ್ಕೊಳ್ಳಿ ಇಲ್ಲಾದರೆ ಬೇಡ ನಮ್ಮಕ್ಕಾಗೆ ಮಾಡಿಸ್ಬೇಕು ಮೇಡಮ್ ಅವರು ಸ್ವಲ್ಪ ಅವ್ರಿಗೆ ಸ್ಟ್ರೈಟ್ ಹೇರ್ಸ್ ಅವ್ರಿಗೆ ಸ್ವಲ್ಪ ಗುಂಗುರು ಕೂದ್ಲು ಮಾಡಬೇಕು ಪರ್ಮ್ನೆಂಟಾಗಿ ವಾ ಬೇಡ ಮೇಡಮ್ ಅವ್ರಿಗೆ ಸ್ಟ್ರೈಟ್ ಇದ್ರೆ ಇಷ್ಟ ಆಗೋದು ಪಾಪ ಹಾಂ ಮೇಡಮ್ ಹಾಂ ನಮ್ಮ ಅಕ್ಕಾನ ಕರ್ಕೊಂಡು ಬರ್ತೀನಿ ಮತ್ತೆ ಜೆಂಟ್ಸಿಗಿಲ್ವಾ ಮೇಡಮ್ ಜೆಂಟ್ಸ್ ಪಾರ್ಲರ್ ಇಲ್ಲವಾ ನಿಮ್ಮ ಹತ್ರ ಹಾಂ ನಮ್ಮಣ್ಣಗೂ ಫೇಶಿಯಲ್ ಮಾಡಿಸ್ಬೇಕು ಮೇಡಮ್ ಹಾಂ ಓಕೆ ಮೇಡಮ್ ಮದುವೆ ಫಿಕ್ಸ್ ಆದಮೇಲೆ ತಿಳಿಸ್ತೀವಿ ಥ್ಯಾಂಕ್ ಯು ಮೇಡಮ್ ಹಾಂ ಓಕೆ ಓಕೆ